ನಮ್ಮ ತುಮ್ಕೂರು ಎಸ್ ಎಸ್ ಐ ಟಿ ಬಸ್ ಸ್ಟಾಪ್ ಒಪೋಸಿಟ್ ರೋಡಲ್ಲಿ ಒಂದು ಶಾಪ್ ಇದೆ ಅದ್ರ ಹೆಸ್ರು ಕಿರಣ್ ಗೋಬಿ ಹೌಸ್ ಅಂತ ಅದು ತುಂಬ ಸಣ್ಣ ಸ್ಟಾಪು ಬಟ್ ಅಲ್ಲಿ ಜಾಸ್ತಿ ಜನ ಹೋಗ್ತಾರೆ ತುಂಬ ಚ್ಯಾಟ್ಸ್ ತಿಂತಾರೆ ಅದು ಹನ್ನೆರಡು ಗಂಟೆಗೆ ಓಪನ್ನಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಮೇಲೆ ರಾತ್ರಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ತನಕ ಇರುತ್ತೆ ಅಲ್ಲಿಗೆ ತುಂಬ ಜನ ಹೋಗ್ತಾರೆ ಎಗ್ ರೈಸ್ ಮತ್ತು ಎಗ್ ನೂಡಲ್ಸ್ ನೂಡಲ್ಸ್ ಮತ್ತು ಗೋಬಿ ರೈಸ್ ಗೋಬಿ ಮಂಚೂರಿ ತಿನ್ನೋಕ್ಕೆ ಅಲ್ಲಿ ತುಂಬ ರುಚ್ಯಾಗಿ ಮಾಡ್ತಾರೆ ಎಲ್ಲದನ್ನೂ ಕೂಡ ಅಲ್ಲಿ ಒಂದು ಹಾಫ್ ಪ್ಲೇಟ್ ಹಾಫ್ ಪ್ಲೇಟ್ ಕೂಡ ತಿಂದ್ರೂ ಕೂಡ ತುಂಬ ಹೊಟ್ಟೆ ತುಂಬುತ್ತೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬ ಚೆನ್ನಾಗಿ ಸ್ವಚ್ಛತೆ ಮಾಡಿಕೊಂಡು ಫುಡ್ಡನ್ನ ತಯಾರು ಮಾಡ್ತಾರೆ ಅದಿಕ್ಕೆ ಎಲ್ಲರೂ ಇಷ್ಟಪಡೋದು ಅಂದರೆ ಗೋಬಿ ರೈಸ್ ಆ ಕಡೆ ಗೋಬಿ ಮಂಚೂರಿ ಕೂಡ ತಿನ್ಬೋದು ಈ ಕಡೆ ರೈಸ್ ಕೂಡ ಆಗಿರುತ್ತೆ ಫುಲ್ ಹೊಟ್ಟೆ ತುಂಬುತ್ತೆ ಮತ್ತು ಕಮ್ಮಿ ಖರ್ಚಲ್ಲಿ ಜಾಸ್ತಿ ತಿನ್ಬೋದು ಅಂತ ಅಲ್ಲಿ ತುಂಬ ಜನ ಹೋಗ್ತಾರೆ ಅಲ್ಲಿ ತುಂಬ ಜನ ವೆ ಹೋಗೋದು ಅಂದರೆ ಸ್ಟೂಡೆಂಟ್ಸ್ಗಳೇ ಹೋಗಿರ್ತಾರೆ ಸೊ ನಾನು ತುಂಬ ಹೋದಾಗ ತಿನ್ನೋದು ಅಂದ್ರೆ ಗೋಬಿ ರೈಸ್ ಅಲ್ಲಿ ಗೋಬಿ ರೈಸ್ ತುಂಬ ಮಾರಾಟ ಆಗುತ್ತೆ ಆಮೇಲೆ ಇನ್ನೊಂದು ಹೋಟೆಲ್ ಇದೆ ಎಮ್ ಜಿ ರೋಡಲ್ಲಿ ವಿಲಾಸಿ ಹೋಟೆಲ್ ಅಂತ ಅದು ಫುಲ್ ವೆಜಿಟೇರಿಯನ್ನು ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸೆಲ್ಲ ಮಾಡ್ತಾರೆ ದಕ್ಷಿಣ ಕರ್ನಾಟಕದ್ದೆಲ್ಲ ಮಾಡ್ತಾರೆ ನಾರ್ತ್ ಕರ್ನಾಟಕದ್ದೆಲ್ಲ ಮಾಡೋಲ್ಲ ಅಲ್ಲಿ ತುಂಬ ಸೇಲಾಗೋದು ಅಂದ್ರೆ ಕಾರ್ನ್ ಕ್ಯಾಪ್ಸಿಕಮ್ ರೈಸ್ ಅಲ್ಲಿ ಬರ್ಡೇ ಫಂಕ್ಷನ್ಗಾಗಲಿ ಈ ಯಾವ್ದೇ ಫಂಕ್ಷನ್ಗಾಗಲಿ ಹೊ ಎಲ್ಲ ಜನ ಹೋಗೋದು ಅಂದರೆ ಅಲ್ಲಿ ಜಾಗ ತುಂಬ ಚೆನ್ನಾಗಿದೆ ಎನ್ವಿರೋನ್ಮೆಂಟ್ ತುಂಬ ಚೆನ್ನಾಗಿದೆ ಫೋಟೋಸು ಸೆಲ್ಫೀಸ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಅಲ್ಲಿಗೆ ಹೋದಾಗೆಲ್ಲ ನಾನು ಆರ್ಡರ್ ಮಾಡೋದೇ ಕಾರ್ನ್ ಕ್ಯಾಪ್ಸಿಕಮ್ ರೈಸು ಅಲ್ಲಿ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಫುಡ್ಡೆಲ್ಲ ಪ್ರಿಪೇರ್ ಮಾಡೋಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಸ್ವಚ್ಛತೆನ ಕಾಪಾಡ್ಕೊಳ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ಫುಡ್ಡನ್ನ ತಯಾರಿಸಿ ಕೊಡ್ತಾರೆ ಜನರಿಗೆ ಅಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಸೇಲಾ ತಿನ್ನೋದು ಅಂದ್ರೆ ಕಾರ್ನ್ ಕ್ಯಾಪ್ಸಿಕಮ್ ರೈಸ್ ಮತ್ತು ತರ್ಡ್ ಹೋಟೆಲ್ ಅಂದರೆ ಬ್ಲೂ ಮೂನ್ ಅಲ್ಲಿ ಬ್ಲೂ ಮೂನ್ ನೋನ್ ಅದು ಬ್ಲೂ ಮೂನ್ ನಾನ್ವೆಜಿಟೇರಿಯನ್ ಹೋಟೆಲು ಅಲ್ಲಿ ನಾನ್ವೆಜಿಟೇರಿಯನ್ ಹೋಟೆಲ್ಲಲ್ಲಿ ಬಿರಿಯಾನಿ ಮತ್ತು ನೂರಾನಿ ತುಂಬ ಫೇಮಸ್ಸು ಬಿರಿಯಾನಿ ಹೋ ತಿನ್ನೋಕ್ಕೆ ಅಂತಲೇ ಅಲ್ಲಿ ತುಂಬ ಕ್ಯೂ ಇರುತ್ತೆ ಆ್ಯಂಡ್ ತುಂಬ ಜನ ಹೋಗ್ತಾರೆ ತುಂಬ ಜನ ಇಷ್ಟಪಡ್ತಾರೆ ಬಿರಿಯಾನಿ ಮತ್ತು ನೂರಾನಿನ ನೂರಾನಿ ಮತ್ತು ಬಿರಿಯಾನಿ ಅಲ್ಲಿ ತುಂಬ ಚೆನ್ನಾಗಿ ರುಚಿಯಾಗಿ ತಯಾರು ಮಾಡಿಕೊಡ್ತಾರೆ ಮತ್ತು ಝೋಮ್ಯಾಟೋದಲ್ಲಿ ಮತ್ತು ಸ್ವಿಗ್ಗಿಲ್ಲಿ ಕೂಡ ತರಿಸ್ಕೊಂಬೋದು ಬಿರಿಯಾನಿ ಮತ್ತು ನೂರಾನಿನ ಆ ಹೋಟೆಲಿಂದ ತುಂಬ ಚೆನ್ನಾಗಿ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸ್ತಾರೆ ಈ ಕಾರಣದಿಂದ ನಾನೂ ಕೂಡ ತುಂಬ ಸಾರಿ ಟ್ರೈ ಮಾಡಿದೆ ಬಿರಿಯಾನಿ ಮತ್ತು ನೂರಾನಿನ ಬ್ಲೂ ಮೂನ್ ಹೋಟೆಲ್ಲಿಂದ ತುಂಬ ಚೆನ್ನಾಗಿತ್ತು ಮತ್ತು ಇದು ಇವೆರಡೂ ಫುಡ್ಡು ತುಂಬ ಮಾರಾಟ ಆಗುತ್ತೆ ಬ್ಲೂ ಮೂನ್ನ್ನಲ್ಲಿ ಮತ್ತು ಇನ್ನೊಂದು ಹೋಟೆಲು ಎಮ್ ಜಿ ರೋಡಲ್ಲಿರೋದು ಹೋಟೆಲ್ ದ್ವಾರಕಾ ಅಂತ ಅಲ್ಲಿ ಮಸಾಲೆ ದೋಸೆ ತುಂಬ ಫೇಮಸ್ಸು ಆ ಮಸಾಲೆ ದೋಸೆಗೆ ಎಷ್ಟು ಜನ ಇರ್ತಾರೆ ಅಂದರೆ ಎಷ್ಟು ಜನ ಇಷ್ಟಪಡ್ತಾರೆ ಅಂದರೆ ಅಷ್ಟು ಜನ ಇಷ್ಟಪಡ್ತಾರೆ ಏಕೆಂದ್ರೆ ಮಸಾಲೆ ದೋಸೆಗೆ ಬೆಣ್ಣೆ ಕೂಡ ಹಾಕಿರ್ತಾರೆ ಅವರು ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಷ್ಟು ಚೆನ್ನಾಗಿ ಇರುತ್ತೆ ಕೂಡ ನಾನೂ ಕೂಡ ಟ್ರೈ ಮಾಡಿದೆ ಮತ್ತು ಬಾಯಲ್ಲಿಟ್ಟರೆ ತುಂಬ ಕರ್ಗುವಂಥ ಆ ಮಸಾಲೆ ದೋಸೆನ ಮಾಡಿಕೊಡ್ತಾರೆ ಅಲ್ಲಿ ತುಂಬ ಫೇಮಸ್ ಅಂದ್ರೆ ಮಸಾಲೆ ದೋಸೆ ಹೋಟೆಲ್ ದ್ವಾರಕಾದಲ್ಲಿ ಅದು ಎಮ್ ಜಿ ರೋಡಲ್ಲಿದೆ ಮತ್ತು ಇನ್ನೊಂದು ಹೋಟೆಲ್ ಅಂದರೆ ಮಲ್ಲಿಗೆ ಇಡ್ಲಿ ಹೋಟೆಲ್ ಮಲ್ಲಿಗೆ ಇಡ್ಲಿ ಹೋಟೆಲ್ಲಲ್ಲಿ ತುಂಬ ಚೆನ್ನಾಗಿ ಮಲ್ಲಿಗೆ ಇಡ್ಲಿನ ಮಾಡಿಕೊಡ್ತಾರೆ ನಾನೂ ಕೂಡ ಟಿಫನ್ ಏನಾದ್ರೂ ತಿಂದಿಲ್ಲ ಟಿಫನ್ ಏನಾದರೂ ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಮಲ್ಲಿಗೆ ಇಡ್ಲಿ ಹೋಟೆಲ್ಗೆ ಹೋಗಿ ಹ ಇಡ್ಲಿ ತಿಂದ್ಕೊಂಬರ್ತೀವಿ ಆಮೇಲೆ ಅಲ್ಲಿ ಮಶ್ರೂಮ್ ಪಲಾವು ಕೂಡ ಚೆನ್ನಾಗಿರತ್ತೆ ಆದರೂ ಮಶ್ರೂಮ್ ಪಲಾವಿಗಿಂತ ಅಲ್ಲಿ ಜಾಸ್ತಿ ಮಾರಾಟ ಆಗೋದೇ ಇಡ್ಲಿ ಹೋಟೆಲ್ ಇಡ್ಲಿ ಅಲ್ಲಿ ತುಂಬ ಜನರು ಹೋಗ್ತಾರೆ ಇಡ್ಲಿ ತಿನ್ನೋಕ್ಕೆ ಆಮೇಲೆ ಇಡ್ಲಿ ತಿಂದರೆ ಮಾತ್ರ ಅದು ತುಂಬ ಸಾಫ್ಟಾಗಿರುತ್ತೆ ಮಲ್ಲಿಗೆ ಥರ ಆಮೇಲೆ ಈ ಎಲ್ಲ ಹೋಟೆಲ್ಗೆ ಹೋಲಿಸ್ಕೊಂಡ್ರೆ ಎಲ್ಲ ಜಾಸ್ತಿ ಮಾರಾಟ ಆಗೋದು ಅಂದ್ರೆ ಬಿರಿಯಾನಿ ಮತ್ತು ನೂರಾನಿ ಎಲ್ಲ ಇಲ್ಲಿ ತುಮಕೂರಲ್ಲಿ ತುಂಬ ನಾನ್ವೆಜಿಟೇರಿಯನ್ಸ್ ಇರೋದರಿಂದ ಅವರು ಸ್ವಿಗ್ಗಿಲ್ಲಾಗಲಿ ಹಾಗೇ ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಬಿರಿಯಾನಿ ಮತ್ತು ನೂರಾನಿನ ಜಾಸ್ತಿ ತಿಂತಾರೆ ಮತ್ತು ಜಾಸ್ತಿ ಮಾರಾಟ ಆಗೋದೇ ಬಿರಿಯಾನಿ ನೂರಾನಿ ಅಂತ ಹೇಳ್ಬೋದು